ನೀವು ಆಗಾಗ ಪ್ರವಾಸಗಳಿಗೆ ಹೋಗುತ್ತೀರಾ ಹೋಗುತ್ತೇವೆ ಏಕೆಂದರೆ ಪ್ರವಾಸಗಳು ನಮಗೆ ಮನಸ್ಸು ನೆಮ್ಮದಿ ಇಲ್ಲದಿರುವಾಗ ಹಾಗೂ ಇನ್ನೂ ಇನ್ನೂ ಕೆಲವುಗಳು ಇತರೆ ಫ್ರೆಂಡ್ಸ್ ಅಂದರೆ ಮಿತ್ರರೊಟ್ಟಿಗೆ ಬಂಧು ಮಿತ್ರರೊಟ್ಟಿಗೆ ಹೋಗ್ತೇವೆ ಮತ್ತು ಇನ್ನೊಂದು ಫ್ಯಾಮಿಲಿ ಒಟ್ಟಿಗೆ ಹೋಗುತ್ತೇವೆ ಫ್ಯಾಮಿಲಿ ಒಟ್ಟಿಗೆ ಹೋಗುತ್ತೆ ಮನೋರಂಜನೆಗೆ ಹೋಗುತ್ತೇವೆ ಫ್ರೆಂಡ್ ಒಟ್ಟಿಗೆ ಸಹ ಮನೋರಂಜನೆಗಂತ ಹೋಗುತ್ತೇವೆ ಪ್ರವಾಸಗಳಿಗೆ ಮತ್ತು ಇತರೆ ಒಬ್ಬನೇ ಸೋಲೋ ಪ್ರವಾಸ ಹೋಗೋದೆಂದರೆ ನಮ್ಮ ಮನಸ್ಸಿಗೊಂದು ನೆಮ್ಮದಿ ಸಿಗಬೇಕೆಂದು ಡ್ರಿಪ್ಪೆಷನ್ ಡಿಪ್ರೆಷನಲ್ಲಿ ಇಂದ ಹೋಗಿ ಡಿಪ್ರೆಷನ್ನಲ್ಲಿ ಹೋಗ್ತೇವಲ್ಲ ಹೋಗ್ತೇವೆ ಅದಕ್ಕೆ ಒಂದು ಸೋಲೋ ರೈಡ್ ಅಂತ ಹೇಳ್ತೇವೆ ಸೋಲೊ ರೈಡಲ್ಲಿ ನಮಗೇನು ಎಲ್ಲ ಲಾಭ ಸಿಗ್ತದೆ ಅಂದರೆ ಇತರೆ ಪ್ರವಾಸ ಸ್ಥಳಗಳಲ್ಲಿ ನಮಗೆ ಇಂಪಾದ ಹಾಗೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುವಂಥ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಹಾಗೂ ಆಗುಂಬೆ ಇಂತಹ ಘಾಟಿನ ಘಾಟಿನ ಪ್ಲೇಸ್ಗಳಲ್ಲೆಲ್ಲ ನಮಗೆ ರೈಡ್ ಮಾಡಲು ಪ್ರವಾಸವನ್ನು ತಿರುಗಲು ನಮಗೆ ಸ್ವಲ್ಪ ಉತ್ಸಾಹವಾಗುತ್ತದೆ ಹಾಗೂ ಮನಸ್ಸಿಗೆ ಅದು ನೆಮ್ಮದಿ ಸಿಗುತ್ತದೆ ಇದು ನಮ್ಮ ಸೋಲೋ ರೈಡ್ಗಳಲ್ಲಿ ಉಂಟಾಗುತ್ತದೆ ನಂತರ ಫ್ಯಾಮಿಲಿಗಳಲ್ಲಿ ಹೋಗುವ ಸ್ಥಳಗಳು ಯಾವುದ್ಗಳೆಂದರೆ ಫ್ಯಾಮಿಲಿಗಳಲ್ಲಿ ಇಂಥ ದೇವಸ್ಥಾನಗಳು ಹಾಗೂ ದೇವಸ್ಥಾನ ಮಸ್ ದೇವಸ್ಥಾನ ಚರ್ಚ್ಗಳು ಇಂಥ ಕೋಲಾರದ ಹಲವಾರು ದೇವಸ್ಥಾನಗಳು ಮತ್ತು ಮುರ್ಡೇಶ್ವರ ಕೊಲ್ಲೂರು ಶೃಂಗೇರಿ ಇಂತಹ ಪ್ರಸಿದ್ಧವಾದ ದೇವಸ್ಥಾನಗಳನ್ನು ನಾವು ಸ್ ಕುಟುಂಬ ಮತ್ತು ಫ್ಯಾಮಿಲಿ ಅವರೊಟ್ಟಿಗೆ ಸಂಚರಿಸಬಹುದು ಇನ್ನು ಕೆಲವುಗಳು ಇನ್ನೂ ಫ್ರೆಂಡ್ಸ್ ಒಟ್ಟಿಗೆ ಹೋಗುವ ಪ್ರವಾಸ ಸ್ಥಳಗಳೇನೆಂದರೆ ಬೀಚ್ಗಳಾಗಿರ್ಬೋದು ಗೋವಾ ಬೀಚ್ ಹಾಗೂ ಇಂತಹ ಬೀಚ್ಗಳು ಮತ್ತು ಪಾರ್ಕ್ಗಳು ವಾಟರ್ ಫಾಲ್ಸು ಇಂತಹ ವಾಟರ್ ವರ್ಲ್ಡ್ ವಂಡ್ರ್ಲಾ ಇಂತಹ ಪ್ರದೇಶಗಳಿಗೆ ನಾವು ಫ್ರೆಂಡ್ಸ್ ಅವರೊಟ್ಟಿಗೆ ಎಂಜಾಯ್ ಮಾಡಲು ಹೋಗಬಹುದು ನಮ್ಮ ನನ್ನ ಮೆಚ್ಚಿನ ಪ್ರವಾಸ ಸ್ಥಳಗಳು ಯಾವುದೆಂದರೆ ಮೊದಲಾಗಿ ಮೊದಲಿಗಾಗಿ ನನ್ನ ಮೆಚ್ಚಿನ ಪ್ರವಾಸ ಸ್ಥಳಗಳು ಒಂದು ಚಿಕ್ಕಮಗಳೂರಿನ ಘಾಟಿ ಸೆಕ್ಷನ್ ಅಲ್ಲಿ ಬೈಕ್ ರೈಡ್ ಮಾಡಲು ನನ್ನ ಅಭಿಪ್ರಾಯ ನನಗೆ ತುಂಬ ಇಷ್ಟವಾಗುತ್ತದೆ ಆ ನಂತರ ಆಗುಂಬೆಯ ಒಂದು ರೋಡ್ ರೋಡೆಂದರೆ ಆ ರೋಡ್ನಲ್ಲಿ ಹೋಗಲೇ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನಂತರ ದೇವಸ್ಥಾನಗಳಲ್ಲಿ ಹೇಳಬೇಕಾದರೆ ಶೃಂಗೇರಿ ಮುರ್ಡೇಶ್ವರ ಮರವಂತೆ ಇಂತಹ ಪ್ಲೇಸ್ಗಳಲ್ಲಿ ತಿರುಗಲು ನನಗೆ ಆಸಕ್ತಿ ಇದೆ ಮತ್ತು ಇಷ್ಟವಾಗ್ತದೆ ನಾವು ಪ್ರವಾಸ ಯಾವತ್ತು ಮಾಡೋದೆಂದರೆ ಫ್ಯಾಮಿಲಿಗಳಲ್ಲಿ ಯಾವಾಗ ಮಾಡುವುದೆಂದರೆ ನಾವು ಹಬ್ಬ ಹರಿದಿನಗಳೆಲ್ಲ ಇರುತ್ತಾ ಅದೆಲ್ಲ ಕಳೆದಾದ ಮೇಲೆ ಮರುದಿವಸ ಬರುತ್ತದೆ ಆ ದಿವಸ ಒಂದು ಎಲ್ಲರೂ ಒಟ್ಟುಗೂಡಿ ಒಂದು ಪ್ರವಾಸವನ್ನು ಇಡಲಾಗುತ್ತದೆ ಆ ದಿನವನ್ನು ನಾವು ಫ್ಯಾಮಿಲಿಗಳೊಂದಿಗೆ ಇಡಬಹುದು ನಂತರ ಸೋಲೋ ಸೋಲೊ ಪ್ರವಾಸ ಅಂದರೆ ಒಬ್ಬನೇ ತಿರುಗುವ ಪ್ರವಾಸ ಅನ್ನು ನಾವು ಯಾವಾಗಲೂ ತಿರುಗಬಹುದು ಏನೆಂದರೆ ಇದರಲ್ಲಿ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಅಂತ ಏನೂ ಬರುವುದಿಲ್ಲ ಏಕೆಂದರೆ ಇದು ಒಂದು ಮನಸ್ಸಿಗೆ ತೃಪ್ತಿ ಕೊಡಲು ಹೋಗುವಂಥ ಪ್ರವಾಸ ಇದರಲ್ಲಿ ನಮಗೆ ತೃಪ್ತಿ ಸಿಗಬೇಕು ಯ ತೃಪ್ತಿ ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಏಕೆಂದರೆ ಇದು ನಮಗೆ ಒಂದು ಉತ್ಸಾಹ ಕೊಡುವಂಥ ಪ್ರವಾಸವಾಗಿರಬೇಕು ಇದಕ್ಕೆ ನಾವು ತೃಪ್ತಿ ನಮಗೆ ಮನಸ್ಸಿಗೆ ಮನಸ್ಸಿಗೆ ನೆಮ್ಮದಿ ಸಿಗಬೇಕೆಂದಾದರೆ ನಾವು ಚಳಿಗಾಲ ಚಳಿ ಮಳೆ ಬಿಸಿಲು ಯಾವುದನ್ನು ಸಹ ನೋಡುವಂತಿಲ್ಲ ಏಕೆಂದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಜಾಗಗಳಿಲ್ಲಿ ನಾವು ಸುಮಾರುಗಳಿವೆ ನಂತರ ನಾವು ಫ್ರೆಂಡ್ಸ್ ಅಂದರೆ ಮಿತ್ರರೊಂದಿಗೆ ಪ್ರಯಾಣ ಮಾಡಬೇಕು ಪ್ರವಾಸ ತಿರುಗಬೇಕೆಂದಾದರೆ ತಿರುಗಬೇಕೆಂದಾದರೆ ಹಲವಾರು ಪ್ರದೇಶಗಳಿವೆ ಅವುಗಳಿಷ್ಟ ಬಂದಂತೆ ನಮ್ಮನ್ನು ಒಂದೊಂದು ವೀಕೆಂಡ್ ನ್ಯುವ್ ಇಯರ್ ಇಲ್ಲದಿದ್ದರೆ ದೀಪಾವಳಿ ಅಂತಹ ಸಮಯಗಳಲ್ಲಿ ನಾವು ಫ್ರೆಂಡ್ಸೊಟ್ಟಿಗೆ ಫ್ರೆಂಡ್ಸ್ ಎಲ್ಲರೂ ಒಟ್ಟಾಗಿ ಪ್ರವಾಸ ಪ್ರವಾಸ ಮಾಡಬಹುದು ನಾವು ಪ್ರವಾಸಗಳು ಹೋಗುವಾಗ ಅನುಕೂಲಗಳೇನೆಂದರೆ ಅದೇ ಸೋಲೊ ಇದರಲ್ಲಿ ನೆಮ್ಮದಿ ಸಿಗ್ತದೆ ಹಾಗೂ ಫ್ಯಾಮಿಲಿಗಳಲ್ಲಿ ಮನೋರಂಜನೆ ಆಗುತ್ತದೆ ಫ್ರೆಂಡ್ಸೊಟ್ಟಿಗೆ ಸಹ ಮನೋರಂಜನೆ ಆಗುತ್ತದೆ ಇದರಿಂದ ಇದರಿಂದ ನಮಗೆ ಪ್ರವಾಸಗಳೆಂದರೆ ತುಂಬ ಇಷ್ಟವಾಗುತ್ತದೆ ಎಲ್ಲ ನಾನು ಹಾಗೂ ಎಲ್ಲ ಪ್ರವಾಸಗಳಿಗೆ ನಾನು ವಿಸಿಟ್ ಮಾಡುತ್ತೇನೆ ಹಾಗೂ ನಮ್ಮಲ್ಲಿ ಕೆ ಹಲವಾರು ಪ್ರದೇಶಗಳಿವೆ ಪ್ರವಾಸವನ್ನು ತಿರುಗಲು ನಮ್ಮ ಉಡುಪಿ ಕರಾವಳಿ ಭಾಗದಲ್ಲಿ ಈ ನೋಡುವಂಥ ಸ್ಥಳಗಳು ಸುಮಾರುಗಳಿವೆ